ನಾನು ಅಡಿಗೆ ಮಾಡಿದ್ದು ಕಲ್ತಿದ್ದು ಎಂಟನೇ ಕ್ಲಾಸಿನಲ್ಲಿ ಅಮ್ಮ ಹೇಳ್ಕೊಟ್ಟಿದ್ಲು ಸ್ವಲ್ಪ ಸ್ವಲ್ಪೇ ಒಂದು ಪಾವು ಅಕ್ಕಿ ಇಟ್ಟು ಅನ್ನ ಮಾಡೋದು ಕಲಿತೆ ಆಮೇಲೇ ಗಂಜಿ ಬಸಿಯೋಕ್ ಬರ್ತಿದ್ದಿಲ್ಲ ಕರೆಕ್ಟು ನೀರಿಟ್ಟು ಅನ್ನ ಮಾಡ್ತಿದ್ದೆ ಆಮೇಲೆ ಸ್ವಲ್ಪ ಸಾಂಬಾರು ಮಾಡೋದ್ ಕಲಿತೆ ಸ್ವಲ್ಪ ಹಂಗೇ ಇನ್ನು ಹೋಗ್ತಾ ಹೋಗ್ತಾನೇ ಅನ್ನ ಸಾರು ಚಪಾತಿ ಪಲ್ಲೆ ಟೀ ಕಾಫಿ ಅದೇ ಎಲ್ಲ ಥರ ಮಾಡ್ಕೋತ ಬಂದೆ ಈಗ ಎಲ್ಲ ಅಡಿಗೆ ಮಾಡ್ತಿನಿ ನಾನು ಎಲ್ಲ ಚೆನ್ನಾಗ್ ಬರ್ತದೆ ಮಟನು ಚಿಕನು ಆಮೇಲೆ ಫಿಶ್ಶು ಬಿರಿಯಾನಿ ಪಲಾವ್ ಟೀ ಕಾಫಿ ಆಮೇಲೆ ಚೌಚೌಭಾತು ಇನ್ನು ಒಳ್ಳೊಳ್ಳೆ ಐಟಮ್ಸ್ ಅಡ್ಗೆ ಮಾಡೋದು ಕಲ್ತಿನಿ ನಾನು ಮದುವೆ ಆದ್ಮೇಲೆ ಇನ್ನೂ ಜಾಸ್ತಿ ಅಡಿಗೆ ಮಾಡೋದು ಕಲ್ತಿನಿ ನಾನು ಮಾಡಿದ ಅಡ್ಗೆ ಮನೆಗೆಲ್ಲ ಇಷ್ಟ ಪಡ್ತಾರೆ ಅಡಿಗೆ ಇಷ್ಟ ಪಡ್ತಾರೆ ಇವಾಗ ಎಲ್ಲ ಚೆನ್ನಾಗ್ ಅಡಿಗೆ ಮಾಡ್ತಿದೀನ್ ನಾನು ಐದು ಹತ್ತು ಕೆಜಿ ಮೇಲೇ ಅಡಿಗೆ ಮಾಡ್ತಿದೀನಿ ಈಗ ರೊಟ್ಟಿ ಮಾಡ್ತೀನಿ ಪಲ್ಯ ಮಾಡ್ತೀನಿ ಚಪಾತಿ ಮಾಡ್ತೀನಿ ಇನ್ನೂ ಅದನ್ನೆಲ್ಲ ಈಗ ನಾನು ಮಕ್ಕಳಿಗೆಲ್ಲಾ ಕಲಿಸ್ತ ಇದೀನಿ ಈಗ ಅವ್ರು ಈಗ ಮಕ್ಳು ಅಡ್ಗೆ ಮಾಡೋದು ಕಲಿತ ಇದಾರೆ ಜ್ಯೂಸ್ ಮಾಡ್ತೀನಿ ಫ್ರುಟಿ ಹಣ್ಣಿಂದ್ ಜ್ಯೂಸ್ ಮಾಡ್ತೀನಿ ಕ್ಯಾರೆಟ್ ಹಲ್ವ ಮಾಡ್ತೀನಿ ಆಮೇಲೆ ಇನ್ನು ಥರ ಥರದ ಅಡ್ಗೆ ಮಾಡೋದ್ ಎಲ್ಲ ಕಲ್ತಿನಿ ಇದೂ ನನಗ್ ಅಮ್ಮ ಹೇಳ್ಕೊಟ್ಟಿದ್ ಮೊದ್ಲೆ ಆಮೇಲೆ ಈಗ ನಾನು ಕಲ್ತಿನಿ ಈಗ ನಾನು ಕಲಿತು ನನ್ನ ಮಕ್ಕಳಿಗೆಲ್ಲಾ ಅಡ್ಗೆ ಹೇಳ್ಕೊಡ್ತಾ ಇದೀನಿ ನಾನು ಸ್ಕೂಲ್ ಹೋಗ್ವಾಗ ಸ್ವಲ್ಪ್ ಫಸ್ಟಿಗೆ ಮೊದಲಿಗೆ ಅನ್ನ ಮಾಡಿದ್ದೆ ಅದ್ಕೆ ಉಪ್ಪು ಜಾಸ್ತಿ ಆಗ್ಬಿಟ್ಟಿತ್ತು ಒಂದ್ಸಲ ಹಂಗೆ ಅನ್ನಕ್ಕಿಟ್ಟು ಅದು ಇದು ಮಾಡೋಕತ್ತಿದ್ದೆ ಎಲ್ಲ ಮೆತ್ಗಾಗಿ ಹೋಗ್ಬಿಟ್ಟಿತ್ತು ಸೀದೋಗ್ಬಿಟ್ಟಿತ್ತು ಆಮೇಲೆ ಮತ್ತು ಹಂಗೆ ಅನುಭವ ಆದಂಗೆಲ್ಲ ಎಲ್ಲ ಒಳ್ಳೊಳ್ಳೆ ಅಡ್ಗೆ ಮಾಡೋದು ಕಲಿತು ಈಗೆಲ್ಲ ಚೆನ್ನಾಗ್ ಅಡ್ಗೆ ಮಾಡಿ ಮಕ್ಳಿಗೆ ಸತಿಗೆ ನಾನು ಹೇಳ್ಕೊಡ್ತಾ ಇದೀನಿ ಅಡ್ಗೆ ಅವ್ರು ಕಲಿತ ಇದಾರೆ ಹೋಳ್ಗಿನು ಮಾಡ್ತೀನಿ ಹೋಳ್ಗಿ ಚಪಾತಿ ಪಲಾವ್ ವೆ ಬಿರಿಯಾನಿ ಚಿಕನ್ ಮಟನ್ ಫ್ರೈ ಜ್ಯೂಸು ಆಮೇಲೆ ಉಪ್ಪಿನ್ಕಾಯಿ ಹಾಕ್ತಿನಿ ನಾನೇ ಆಮೇಲೆ ನೆಲ್ಲಿಕಾಯಿ ಉಪ್ಪಿನ್ಕಾಯಿ ಹಾಕ್ತಿನಿ ಮಾವಿನ್ಕಾಯಿ ಉಪ್ಪಿನ್ಕಾಯಿ ಹಾಕ್ತಿವಿ ಆಮೇಲೆ ಚಟ್ನಿ ಥರ ಥರ ಚಟ್ನಿ ಮಾಡ್ತೀನಿ ಅದನ್ನು ಎಲ್ಲ ಮಕ್ಕಳು ಇಷ್ಟ ಪಟ್ಟು ಊಟ ಮಾಡ್ತಾರೆ ಮೊದಲೆ ಮಾಡೋಕಾದ್ರ ಸ್ವಲ್ಪ್ ಕಷ್ಟ ಅನಿಸ್ತು ಆಮೇಲೆ ಕಲಿತ ಕಲಿತ ಎಲ್ಲ ಈಜಿ಼ ಆಯ್ತು ಈಗ ಅವಾಗ ಸ್ವಲ್ಪ್ ಮಾಡ್ತಿದ್ದೆ ಇವಾಗೆಲ್ಲ ಹತ್ತು ಹದಿನೈದು ಜನಕ್ಕೆ ಅಡ್ಗೆ ಮಾಡಿ ಹಾಕ್ತಿನಿ ಎಲ್ಲರು ಇಷ್ಟ ಪಟ್ಟು ಊಟ ಮಾಡ್ತಾರೆ